ಹಳೆಯ ಹಾಡುಗಳು ನಮಗೆ ಪ್ರತಿಯೊಂದು ಹಾಡುಗಳಲ್ಲಿ ಒಳ್ಳೆಯ ಮಾಹಿತಿ ಮತ್ತು ಸಂದೇಶವನ್ನು ನೀಡುತ್ತಿದ್ದವು ಅವು ಬರೀ ಮನರಂಜನೆ ದೃಷ್ಟಿಯಿಂದ ಮಾತ್ರವಲ್ಲದೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ನೀಡಬೇಕು ಎನ್ನೋ ಉದ್ದೇಶದಿಂದ ಆ ಕಾಲದ ಹಾಡುಗಳು ರೂಪುಗೊಳ್ಳುತಿದ್ದವು ಆದರೆ ಈಗಿನ ಕಾಲದ ಹಾಡುಗಳು ಬರೀ ಮನೋರಂಜನೆ ಕಾರ್ಯಕ್ರ ಮನೋರಂಜನೆ ಉದ್ದೇಶಕ್ಕಾಗಿ ಹಾಡುಗಳನ್ನು ರೂಪಿಸುತ್ತಿದ್ದಾರೆ ಆದ್ದರಿಂದ ನನಗೆ ಹಳೆಯ ಹಾಡುಗಳೆಂದರೆ ತುಂಬ ಇಷ್ಟ ಏಕೆಂದರೆ ಹಳೆಯ ಹಾಡುಗಳಲ್ಲಿ ಒಳ್ಳೆಯ ಸಂದೇಶವಿರುವ ಕಾರಣದಿಂದ